ನಮ್ಮ ಪ್ರಾಂತೀಯ ಭಾಷೆ ಉಪ ಭಾಷೆಗಿಂತಾ ಕನ್ನಡ ಭಾಷೆ ವಿಭಿನ್ನವೇ ಆಗಿದೆ ಯಾಕಂದರೆ ಇಲ್ಲಿ ಎಲ್ಲ ರೀತಿಯ ಕನ್ನಡ ಭಾಷೆಯನ್ನು ಮಾತನಾಡುವ ಜನರೂ ಸಿಕ್ತಾರೆ ಇಲ್ಲಿ ಹವ್ಯಕ ಕ ಹವ್ಯಕ ಕನ್ನಡವೂ ಇದೆ ಹೀಗೆ ಮಡಿವಾಳರು ಎಲ್ಲ ರೀತಿಯ ಜನರು ಇಲ್ಲಿ ಇರುವುದರಿಂದ ಇಲ್ಲಿ ಎಲ್ಲ ರೀತಿಯ ಜನರ ಬಾಯಲ್ಲಿ ಕನ್ನಡವು ಒಂದೊಂದು ರೀತಿಯಾಗಿ ಚಿಲುಮೆ ಅಂತೆ ಹೊರ ಹೊಮ್ಮುತ್ತದೆ ಅದರಲ್ಲಿಯೆ ಎರಡು ಮಾತೇ ಇಲ್ಲ ಹೇಳ್ದ ಈ ನಮ್ಮ ಕನ್ನಡ ಒಂದು ರೀತಿಯ ವಿಭಿನ್ನವಾಗಿಯೇ ಇದೆ ಅಂತ ಹೇಳಿದರೆ ತಪ್ಪಿಲ್ಲ ಒಂದೊಂದು ಕಡೆಯ ಜನರು ಒಂದೊಂದು ರೀತಿಯಲ್ಲಿ ಮಾತನಾಡುತ್ತಾರೆ ಒಬ್ಬೊಬ್ಬರ ಕನ್ನಡ ಒಂದೊಂದು ರೀತಿಯಲ್ಲಿ ಇರುತ್ತದೆ ಹೀಗೆ ವಿಭಿನ್ನ ಆಗಿದೆ ಅಂತ ಹೇಳಿದರೆ ನನಗೆ ಅನಿಸುವುದು ತಪ್ಪೇನಿಲ್ಲ ಅಂತ